ನಾವು ಆರ್ ಟಿ ಸಿ ಅನ್ನು ಸರ್ಕಾರಕ್ಕೆ ತಲುಪಿಸಿ ಅದು ಆರ್ ಟಿ ಸಿ ಅನ್ನು ಆರ್ ಟಿ ಸಿ ಮೇಲೆ ತೋರಿಸಿ ನಾವು ಹೊಸ ವಿದ್ಯುತ್ ಸಂಪರ್ಕವನ್ನು ಪಡ್ಕೊತೀವಿ ಆರ್ ಟಿ ಸಿ ಮೂಲಕ ನಾವು ಸ್ವಲ್ಪ ದುಡ್ಡು ಅಮೌಂಟು ಹಣ ಕೊಟ್ಟು ಹಣದಲ್ಲಿ ಇಷ್ಟೋಂದು ಹತ್ತು ಹತ್ತು ಸಾವಿರ ಕೊಟ್ಟು ಹೊಸ ವಿದ್ಯುತ್ತನ್ನು ನಾವು ಪಡ್ಕೊತೀವಿ ಪಡ್ಕೊಂಡಮೇಲೆ ರೈತ್ರಿಗೆ ಏನಪ್ಪ ಅಂತಂತಂದರೆ ವಿದ್ಯುತ್ ಇದ್ದರೆ ನೀರು ಇರೋಲ್ಲ ನೀರು ನೀರು ಇದ್ದರೆ ವಿದ್ಯುತ್ತಿರೋಲ್ಲ ಆ ಥರ ಆಗುತ್ತೆ ರೈತರು ಕೆಲವು ಸಲ ಬೆಳೆ ಬೆಳೀತಾರೆ ಅದಕ್ಕೆ ಲಾಭವೇ ಇರೋಲ್ಲ ಇನ್ನು ಕೆಲವು ಸಲ ರೈತರು ಏನು ಬೆಳೆಯೋಲ್ಲ ಆದರೆ ಕೆಲವು ಸಲ ಅವಾಗ ತುಂಬ ಲಾಭ ಲಾಭಗಳಿರ್ತದೆ ತುಂಬ ತುಂಬ ಇರ್ತದೆ ವಿದ್ಯುತ್ ಸರ್ಕಾರದಿಂದ ತುಂಬ ವಿದ್ಯುತನ್ನು ಪಡ್ಕೋ ಪಡ್ಕೊಳ್ಳೊದಕ್ಕೆ ಸರ್ಕಾರದಿಂದ ಹೊಸಾ ಸರ್ಕಾರದಲ್ಲಿ ಬರ್ತದೆ ಸರ್ಕಾರದಲ್ಲಿ ನಾವು ಆರ್ ಟಿ ಸಿ ಮೂಲಕ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಳ್ತೀವಿ ರೈತರು ಕೆಲವು ಸಲ ಹಣ್ಣು ತರಕಾರಿ ಬೆಳಿತಾರೆ ತರಕಾರಿ ಬೆಳೆದಾಗ ಕೆಲವು ಸಲ ಅದಕ್ಕೆ ರೈಟೇ ಇರೋಲ್ಲ ಹಣ ಜಾಸ್ತಿ ಇರೋದೆ ಇಲ್ಲ ತುಂಬ ಹಣ ಕಮ್ಮಿ ಇರ್ತದೆ ಅದಕ್ಕೆ ಆ ಪದಾರ್ಥಕ್ಕೆ ಆಮೇಲೆ ಇನ್ನೂ ಕೆಲವು ಸಲ ಬೆಳೆಯದೇ ಇರದೇ ಇದ್ದಾಗ ಅದು ಇರಲ್ಲ ತುಂಬ ಪರದಾಡ್ತಾರೆ ರೈತರು ನೀರೇ ಕೊಡೋಲ್ಲ ನೀರು ಕೆಲವೊಂದುಸಲ ಕೊಡೋದೇ ಇಲ್ಲ ನೀರನ್ನು ನೀರು ಕೊಡೋದೇ ಇಲ್ಲ ಸ್ವಲ್ಪ ತುಂಬ ತೊಂದರೆ ಆಗ್ತಿದೆ ರೈತರಿಗೆ ತುಂಬ ಅಂದರೆ ತುಂಬ ತೊಂದರೆ ಕೆಲವು ಸಲ ಏನಪ್ಪಾ ಅಂತಂತ ಅಂದರೆ ರೈತರು ಎಷ್ಟೇ ಬೆಳೆದಿದ್ರೂ ಕೂಡ ಅದಕ್ಕೆ ಯಾವುದೇ ಯಾವುದೇ ರೀತಿಯಲ್ ಕೂಡ ಲಾಭ ಸಿಗೋದೇ ಇಲ್ಲ ಒಂಚೂರು ಲಾಭವೂ ಸಿಗೋಲ್ಲ ಕೆಲವು ಸಲ ಬೆಳೆದೇ ಇರೋದಿಲ್ಲ ಆಗ ತುಂಬ ಲಾಭ ಲಾಭ ಅಂದರೆ ಆ ಬೆಳೆದಿರೊ ಅಂತ ಪದಾರ್ಥಕ್ಕೆ ತುಂಬ ಲಾಭ ಇರ್ತದೆ ಏನಪ್ಪ ಅಂತಂದರೆ ರೈತರು ತುಂಬ ಕಷ್ಟ ಕಷ್ಟದಲ್ಲಿರ್ತಾರೆ ಅವರು ತುಂಬ ಕಷ್ಟದಲ್ಲಿ ಕೂಡ ಬೆಳೆಯನ್ನು ಬೆಳೀತಾರೆ ಬೆಳೆದರೂ ಕೂಡ ಏನಪ್ಪ ಅಂತಂತಂದರೆ ಅವರಿಗೆ ಬೆಳೆದ ಬೆಳೆದಾದಂಥ ತಕ್ಕಾಗಿ ಅದಕ್ಕೆ ಅವರಿಗೆ ಯಾವುದೇ ರೀತೀಲಿ ಲಾಭಗಳು ಕೆಲವೊಂದು ಸಲ ಸಿಗೋದಿಲ್ಲ ಅವರು ಓಹೋ ಈ ಸಲ ಏನು ಸಿಗಲೇ ಇಲ್ಲ ಈ ಒಂದು ವರ್ಷದಲ್ಲಿ ಹಾಕಿ ಬೆಳೆ ಅದರಿಂದ ನಮಗೇನು ಲಾಭ ಸಿಗಲೇ ಇಲ್ಲ ಹಾಕೋದೇ ಬೇಡ ಅಂತ ಕೂತಾಗ ಏನಾಗ್ತದೆ ಆ ಟೈಮಲ್ಲಿ ಮಾತ್ರ ಲಾಭ ಸಿಗ್ತದೆ ಬೇರೆ ಅವರು ಹಾಕದೇ ಹಾಕ್ತಿರ್ತಾರಲ್ಲ ಅವರಿಗೆ ಲಾಭ ಸಿಗ್ತದೆ ಇವರಿಗೆ ಯಾವಾಗೂ ಅದ್ರಲ್ಲಿ ಏನು ಸಿಗೋದೆ ಇಲ್ಲ ಅಂತಂತ ಹೇಳ್ದಾಗ್ ಹಾಕದೇನೆ ಸುಮ್ಮನೆ ಕೂತು ಅವು ಕೆಲವು ಸಲ ಅವರಿಗೆ ಲಾಭಗಳು ಸಿಗೋದು ಇಲ್ಲ ಏನು ಇಲ್ಲ ಕೆಲವೊಂದು ಸಲ ಹಾಕಬೇಕು ಅಂತ ಇದು ಮಾಡ್ತಾರೆ ಅಲ್ಲಿ ನೀರೇ ಇರೋಲ್ಲ ಸರ್ಕಾರದಿಂದ ನೀರು ಬಿಟ್ಟಿರಾಕಿಲ್ಲ ತುಂಬ ನಷ್ಟ ಆಯ್ತದೆ ಕೆಲವೊಂದು ಸಲ ಮಳೆ ಮಳೆ ಬಂದು ಮಳೆ ಬೆಳೆ ಎಲ್ಲ ನಾಶ ಮಾಡಿಬಿಡ್ತದೆ ನಾಶ ಮಾಡಿದಾಗ ಬೆಳೆ ಬೆಳೆ ಎಲ್ಲ ಹೋಗ್ತದೆ ಆಗ ತುಂಬ ನಷ್ಟ ಆಯ್ತದೆ ರೈತನಿಗೆ ಸಾಲ ಮಾಡಿ ಬೆಳೆನ ಹಾಕಿರ್ತಾನೆ ಆದರೆ ಮಳೆಯಿಂದ ತುಂಬ ಏನಾಗ್ತದೆ ನಷ್ಟ ಆಗ್ತದೆ ಅವನು ತುಂಬ ಕುಗ್ತಾನೆ ಇನ್ನು ಕೆಲವು ಸಲ ಏನು ಮಾಡದೇ ಇರ್ದಿಕಿಲ್ಲ ಆದರೂ ಕೂಡ ಅವಾಗ ಇನ್ನೂ ಚೆನ್ನಾಗಿ ಇರ್ತದೆ ಕೆಲವೊಂದು ಸಲ ಏನಪ್ಪ ಅಂದರೆ ಮಧ್ಯಮ ಮಧ್ಯಮ ಅಂತಂದರೆ ಈ ಕಡೆಗೆ ಲಾಭವೂ ಸಿಗೋಲ್ಲ ಈ ಕಡೆಗೆ ನಷ್ಟವೂ ಆಗೋಲ್ಲ ಮಧ್ಯ ಮಧ್ಯಮ ವರ್ಗದಲ್ಲಿ ಇರ್ತದೆ ಏನಪ್ಪ ಅಂತಂದರೆ ರೈತರಿಗೆ ತುಂಬ ಕಷ್ಟ ಕಷ್ಟವೂ ಇರ್ತದೆ ನಷ್ಟವೂ ಇರ್ತದೆ ಎರಡೂ ಕೂಡ ಎದ್ರುಸ್ಕೊಂಡು ಯಾವ ತೊಂದ್ರೆಯೂ ಎದ್ರುಸ್ಕೊಂಡು ಮುಂದೆ ಹೋಗ್ತಿರ್ತಾನೆ